ಅಡುಗೆ ಮಾಡುವುದು ಕೇವಲ ಮಹಿಳೆಯರ ಕೆಲಸವೆಂದು ಖಂಡಿತ ಭಾವಿಸಿಲ್ಲ ಪುರುಷರೂ ಕೂಡ ಅಡಿಗೆಯನ್ನು ತುಂಬ ರುಚಿಕಟ್ಟಾಗಿ ಮಾಡುತ್ತಾರೆ ಪ್ರಸಿದ್ಧ ನಳಮಹಾರಾಜರು ಆ ಹಿಂದಿನ ಕಾಲದಿಂದಲೂ ರಾಜಮಹಾರಾಜರೂ ಕೂಡ ಅತ್ಯುತ್ತಮವಾದ ಅಡಿಗೆಯನ್ನು ತಯಾರಿಸುತ್ತಿದ್ದರು ನಳಮಹಾರಾಜರೂ ಕೂಡ ಇಂಥವರಲ್ಲಿ ಒಬ್ಬರು ಹಾಗೆಯೇ ಈಗಲೂ ಸಹಿತ ಸಭೆಯ ಸಮಾರಂಭದ ದೊಡ್ಡ ದೊಡ್ಡ ಔತಣಕೂಟದಲ್ಲಿ ಪುರುಷರೇ ಹೆಚ್ಚಾಗಿ ಅಡಿಗೆಯನ್ನು ಮಾಡುತ್ತಾರೆ ಏಕೆಂದರೆ ದೊಡ್ಡ ದೊಡ್ಡ ಪಾತ್ರೆಗಳನ್ನು ಸ್ತ್ರೀಯರಿಂದ ಬಳಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಆದ್ದರಿಂದ ಹೆಚ್ಚಿನ ಪ್ರಮಾಣದ ಅಡಿಗೆ ಬೇಕಾಗಿರುವುದರಿಂದ ಸ್ತ್ರೀಯರಿಂದ ಅದನ್ನು ನಿಭಾಯಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಹಾಗಾಗಿ ಪುರುಷರೂ ಕೂಡ ಉತ್ತಮವಾದ ಅಡಿಗೆಯನ್ನು ಮಾಡುತ್ತಾರೆ ಮನೆಯಲ್ಲಿಯೂ ಕೂಡ ಮನೆಯ ಒಡತಿಗೆ ಹುಷಾರಿಲ್ಲದವಾಗ ಅವನು ಪುರುಷರು ಅಡಿಗೆ ಮಾಡಲೇಬೇಕಾಗುತ್ತದೆ ಅನಿವಾರ್ಯತೆಯೂ ಬರುತ್ತದೆ ಒಮ್ಮೊಮ್ಮೆ ಹೆಚ್ಚಿನ ಕೆಲಸಗಳು ಇದ್ದವಾಗ ಪುರುಷರೂ ಕೂಡ ಸಹಾಯವನ್ನು ಮಾಡಬೇ ಅಡುಗೆಯ ಕೆಲಸದಲ್ಲಿ ಸಹಾಯವನ್ನು ಮಾಡಬೇಕಾಗತ್ತೆ ಹಾಗಾಗಿ ಪುರುಷರೂ ಕೂಡ ಅಡುಗೆಯನ್ನು ತಯಾರಿಸುತ್ತಾರೆ ಇದರಲ್ಲಿ ಯಾವ ಭೇದಭಾವವೂ ಇರುವುದಿಲ್ಲ ಸ್ತ್ರೀ ಈಗಿನ ಪರಿಸರದಲ್ಲಿ ಸ್ತ್ರೀಯು ಹೆಚ್ಚಿನದಾಗಿ ಹೊರಗೆ ದುಡಿಯುವುದರಿಂದ ಮನೆಗೆ ಬರುವಾಗ ಲೇಟಾಗಿ ಇರುತ್ತದೆ ಆವಾಗ ಪುರುಷರು ಅಡಿಗೆಯನ್ನು ಮಾಡಲೇಬೇಕಾಗುತ್ತದೆ ಹೀಗೆ ಅಡಿಗೆ ಮಾಡುವುದು ಸ್ತೀಯ ಮ ಸ್ತ್ರೀಯರ ಕೆಲಸ ಮಾತ್ರ ಅಲ್ಲ ಅದು ಪುರುಷರ ಕೆಲಸವೂ ಕೂಡ ಆಗಿದೆ